ಹಲೋ ಸರ್ ಸರ್ ನನಗೆ ಇದು ಬಿ ಜಿ ಎಸ್ಸು ಆಸ್ಪೆಟ್ಲ್ ಇದೆಯಲ್ಲ ಅಪೊಲೊ ಅಲ್ಲಿ ಅಲ್ಲೊಂದು ಲ್ಯಾಂಡ್ ಬೇಕಾಗಿತ್ತು ಸರ್ ತರ್ಟಿ ಫಾರ್ಟಿ ಹಾಂ ಕುವೆಂಪು ನಗರ ಹ್ಞೂ ಸರ್ ಏನು ಸರ್ ಹಾಂ ನಾವಿರೋದು ಇಲ್ಲಿ ಸರ್ ಗಾಯತ್ರಿ ಪುರಮ್ ಅಂತ ಮೈಸೂರು ಗಾಯತ್ರಿ ಪುರಮ್

ಹ್ಞೂ ಹ್ಞೂ ಸರ್ ಬೇಕು ಬೇಕು ಸರ್ ತರ್ಟಿ ಫಾರ್ಟಿ ಬೇಕು ಎಷ್ಟಾಗುತ್ತೆ ಅಂತ ನೀವೇ ಹೇಳಿ ಸರ್ ನಾನು ಹೇಳ್ತೀನಿ ನಮ್ಗೆ ಆಗುತ್ತೋ ಇಲ್ಲವೋ ಅಂತ

ಸರ್ ನಾರ್ತು ಸಾರ್ ನಾರ್ತ್ ಫೇಸ್ ಬೇಕಾಗಿದೆ

ಹ್ಞೂ ಹ್ಞೂ

ಸರ ಅಲ್ಲವ ಸರ್ ನನಗೆ ಅಲ್ಲ ಬಿ ಜಿ ಎಸ್ ಅಪೊಲೊ ಹಾಸ್ಪಿಟ್ಲ್ ಇದೆಯಲ್ಲ ಸರ್ ಅದರ ಸ್ವಲ್ಪ ಅಲ್ಲಿಗೆ ಹತ್ರ ಆಗೋಂಗೆ ನಮಗೆ ಸೌತ್ ಆದರೂ ಪರವಾಗಿಲ್ಲ ನಾರ್ತ್ ಆದರೂ ಪರವಾಗಿಲ್ಲ ಸ್ವಲ್ಪ ಕಡ್ಮೇಲ್ಲಿ ನೋಡಿ ಸರ್

ಹ್ಞೂ

ಸರ್ ಸಾರ್ ಕಾಸ್ಟು ಜಾಸ್ತಿ ಆಯಿತು ಒಂದು ಸ್ಕ್ವಯರ್ ಫೀಟ್ಗೆ ಎಷ್ಟೂಂತ ಗೊತ್ತಾಗಿಲ್ಲವಲ್ಲ ಸಾರ್ ನೀವು ಹೇಳಿದ್ರು ನಂಗೆ ಅರ್ಥ ಆಗಿಲ್ಲ

ಹ್ಞೂ ಆಯ್ತು ಸರ್ ಬರ್ತೀನಿ ಸಾರ್ ಅಲ್ಲೇ ಬರ್ತೀನಿ ನಿಮ್ಮ ಆಫೀಸ್ ಹತ್ರನೇ ಅಲ್ಲೇ ತೋರಿಸಿ ನನಗೆ ಪ್ಲೇಸು ನಮಗೆ ನಮ್ಮನೇಲೂ ಕರ್ಕೊಂಬರ್ಬೇಕು ಅವರೂ ಒಪ್ಕೋಬೇಕಲ್ಲ ನೋಡ್ಕೊಂಡು ಹಾಂ ನೋಡ್ಕೊಂಡು ಆಮೇಲೆ ನಾವು ಪರ್ಚೇಸ್ ಮಾಡ್ತೀವಿ ಸಾರ್ ಹೇಳ್ತೀವಿ ಏನಂತ ವಿಷಯ ಅಂತ ಹೇಳ್ತೀವಿ ನಮ್ಗೆ ಇಷ್ಟಾದರೆ ನಾವು ಪರ್ಚೇಸ್ ಮಾಡ್ತೀವಿ ಸ ಸರ್ ಎಲ್ಲ ಇದೆ ಸರ್ ಕ್ಯಾಶ್ ಅಂದರೆ ಆನ್ಲೈನಲ್ಲಿ ನಾವು ಕಳಿಸ್ತೀವಿ ನಿಮಗೆ ಹಾಂ ಹಾಂ ಹ್ಞೂ ಓಕೆ ಸರ್ ಆಯ್ತು ಸರ್ ತ್ಯಾಂಕ್ ಯೂ ಸರ್